ಇಪ್ಪತ್ತು ಫೆಬ್ರವರಿ ಹತ್ತೊಂಬತ್ತು ನೂರ ತೊಂಬತ್ತೇಳು ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರ ಹದಿನೇಳು ಜುಲಾಯ್ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಇಪ್ಪತ್ತೆಂಟು ಎಪ್ರಿಲ್ ಹತ್ತೊಂಬತ್ತು ನೂರ ಎಪ್ಪತ್ತೈದು ಇಪ್ಪತ್ತಾರು ಜನೆವರಿ ಹತ್ತೊಂಬತ್ತು ನೂರ ಎಂಬತ್ತೇಳು